ನಾನು ಹುಟ್ಟಿದಾಗಲಿಂದ ಅತಿ ಹುಟ್ಟಿದಾಗಲಿಂದಲೂ ನಮ್ಮ ತಾಯಿ ತಂದೆಯ ಜೊತೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಯುವವರೆಗೂ ಅಲ್ಲೇ ಬೆಳೆದಿದ್ದೆ ಅಲ್ಲಿ ಅವರು ನಮ್ಮ ತಂದೆ ತಾಯಿಯೇ ಎಲ್ಲದಕ್ಕೂ ಸ್ಪೂರ್ತಿ ನಮ್ಮ ತಂದೆಯವರೇ ನನ್ನ ಓದಿನ್ ಓದಬೇಕು ನಾನು ಓದಿ ಒಳ್ ನನ್ನ ಕಾಲಮೇಲೆ ನಿಂತ್ಕೊಬೇಕು ಅಂತ ಅವರು ನಮಗೆ ಸ್ಪೂರ್ತಿ ಕೊಟ್ಟು ಯಾರೇ ಎಷ್ಟೇ ಬೇಡ ಅಂತ ಹೇಳಿದರೂ ಕೇಳದೇ ನಮ್ಮನ್ನೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ಸೇರಿಸಿ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ನಿಭಾಯಿಸಿ ನಮ್ಮ ನನ್ನನ್ನು ಬೆಳೆಸಿದ್ದಾರೆ ನಾನು ನಮ್ಮ ತಂದೆ ತಾಯಿಯವರ ಹೇಳಿದಂತೆ ಕೇಳಿಕೊಂಡು ನಾನು ಎಸ್ ಎಸ್ ಎಲ್ ಸಿ ಆಗೋವರೆಗೂ ಓದಿದೆ ನಂತರ ನಮ್ಮ ತಂದೆ ಟೀಚರ್ ಟ್ರೈನಿಂಗ್ ಹೋಗು ಟೀಚರಾಗು ಅಂತ ಹೇಳಿದ್ರು ಆದರೆ ನನಗೆ ಟೀಚರಾಗೋದಿಕ್ಕೆ ಇಷ್ಟ ಇರಲಿಲ್ಲ ಆದ್ದರಿಂದ ಟೈಪ್ರೈಟಿಂಗು ಇದನ್ನೆಲ್ಲ ಕಲ್ತುಕೊಂಡೆ ಕಲ್ತುಕೊಂಡು ಹಾಗೆಯೇ ಇದು ಮಾಡಿಕೊಂಡಿದ್ದೆ ಆಮೇಲೆ ಸ್ವಲ್ಪ ದಿವಸಗಳ ನಂತರ ಅಂದರೆ ನನಗಿನ್ನೂ ಹದಿನೆಂಟು ವರ್ಷ ಆದ ತಕ್ಷ್ಣವೇ ನಮ್ಮ ತಂದೆ ನನಗೆ ಮದುವೆ ಮಾಡಿಬಿಟ್ರು ನನ್ನ ಯಜಮಾನರ ಮನೆಯಲ್ಲಿ ನಾವು ಆರಾಮವಾಗಿ ಚೆನ್ನಾಗೇ ಇದ್ವಿ ನಮ್ಮ ಅತ್ತೆ ಮನೆಯಲ್ಲೂ ತುಂಬ ಚೆನ್ನಾಗೇ ನೋಡ್ಕೊಳ್ತಾ ಇದ್ರು ಏನೂ ತೊಂದರೆ ಇರಲಿಲ್ಲ ನಾ ಆದ್ರಿಂದ ನಾವು ಆರಾಮವಾಗೇ ಇದ್ವಿ ಏನೂ ತೊಂದರೆ ಇಲ್ದೇಯೇ ಆಮೇಲೊಂದು ಸ್ವಲ್ಪ ದಿವಸದ ಬಳಿಕ ನನಗೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಆಸೆ ಬಂತು ಅಷ್ಟರಲ್ಲಿ ನನಗೆ ಒಂದು ಮಗು ಹುಟ್ಟಿತ್ತು ಎರಡನೇ ಮಗು ಹುಡು ಹುಡೋದಕ್ ಮೊದಲೇ ನನಿಗೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು ಆದ್ದರಿಂದ ಅವರನ್ನು ಮೈಸೂರು ಆಸ್ಪತ್ರೆಗೆ ತೋರಿಸಿ ಎಲ್ಲ ಕಡೆ ತೋರಿಸಿ ಕಡೆಗೆ ವೆಲ್ಲೂರ್ ಆಸ್ಪತ್ರೆ ಆಸ್ಪತ್ರೆಗೂ ಕರ್ಕೊಂಡೋಗಿ ನಮ್ಮ ನಾವು ನಮ್ಮ ಯಜಮಾನರಿಗೆ ತೋರಿಸ್ಬೇಕು ಅಂತ ಹೋದಾಗ ಬೆಂಗ್ಳೂರು ಮೈಸೂರು ಎಲ್ಲೂ ಹಾರ್ಟ್ ಸ್ಪೆಷಲಿಸ್ಟ್ಗಳಾಗಲಿ ಹಾರ್ಟ್ ಆಸ್ಪತ್ರೆಯಾಗಲಿ ಯಾವುದೂ ಇರಲಿಲ್ಲ ಆವಾಗ ನಾವು ವೆಲ್ಲೂರ್ ಹಾಸ್ಪೆಟ್ಲಿಗೆ ಹೋಗಿ ಅಲ್ಲಿ ತೋರಿಸಿ ಅವರಿಗೆ ಅಲ್ಲಿ ಚಿಕಿತ್ಸೆ ಪಡೆದರು ನಂತರ ಬಂದು ನಾವು ಆರಾಮವಾಗೇ ಇದ್ವಿ ಆರೋಗ್ಯವಾಗೇ ಇದ್ದರು ಸ್ವಲ್ಪ ದಿವಸ ಆಮೇಲೆ ನನಗೆ ಎರಡು ಇನ್ನೂ ಒಂದು ಎರಡು ಒಂದು ಹೆಣ್ಣುಮಗು ಆಯ್ತು ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ನನಗೆ ಮೂರು ಮಕ್ಕಳು ಮೂರು ಮಕ್ಕಳು ಇರುವಾಗ ನಾನು ಸ್ವಲ್ಪ ದಿವಸದ ಬಳಿಕ ನಮ್ಮ ಅತ್ತೆ ಮನೆಲಿ ಸ್ವಲ್ಪ ಪ್ರಾಬ್ಲಮ್ ಬಂದು ನಮ್ಮ ಮಾವನವರು ತೀರಿಕೊಂಡರು ನಂತರ ಏನು ಮಾಡಲೂ ಸ್ವಲ್ಪ ಕಷ್ಟಗಳು ಸಂಕಷ್ಟಗಳು ಎದುರಾಯಿತು ನನಗೆ ಆಗ ನಾವು ಸ್ವಲ್ಪ ದಿವಸ ನಮ್ಮ ತಂದೆ ಸಹಾಯ ಪಡೆದು ನಮ್ಮ ತಂದೆ ಮನೆಯಲ್ಲಿ ಒಂದೆರಡು ವರ್ಷ ಇದ್ವಿ ಆಮೇಲೆ ನಂತರ ಎಷ್ಟು ದಿವಸ ಇರೋದು ತಾಯಿ ಮನೆಲ್ಲಿ ಅಂತ ಅಂದ್ಕೊಂಡು ಮತ್ತೆ ನಾವು ಯಜಮಾನರ ಮನೆಗೆ ಗಂಡನ ಮನೆಗೆ ಬಂದು ಅಲ್ಲೇ ಇದ್ವಿ ಇದ್ದ ಮೇಲೆ ಸ್ವಲ್ಪ ದಿವಸದಲ್ಲೇ ನನಗೆ ಇಂಟರ್ವ್ಯೂವ್ ಬಂತು ನಾನು ಟೈಪಿಸ್ಟಾಗಿ ಕೆಲಸಕ್ಕೆ ಇಂಟರ್ವ್ಯೂವ್ ಬಂತು ಅಪ್ಲಿಕೇಶನ್ ಮೊದಲೇ ಹಾಕಿದ್ದೆ ಅದನ್ನು ನನ್ ಅದರಿಂದ ಬಂತು ಆಮೇಲೆ ಹಾಗೇ ಅಪಾಯಿಂಟ್ ಆಯಿತು ಅಪಾಯಿಂಟಾಗಿ ನಾವು ಮಂಡ್ಯದಲ್ಲಿ ಸೆಟ್ಲಾಗಿ ಮಂಡ್ಯದಲ್ಲೇ ಫಸ್ಟ್ ಅಪಾಯಿಂಟ್ ಆಯಿತು ಅಲ್ಲಿದ್ವಿ ಆಮೇಲೆ ಸ್ವಲ್ಪ ದಿವಸದ ನಂತರ ಅಲ್ಲೇ ಇದ್ದು ಮಕ್ಕಳ ವಿದ್ಯಾಭ್ಯಾಸ ಮೂರು ಮಕ್ಕಳನ್ನು ಓದಿಸಿ ನಾವು ಅಲ್ಲೇ ಫ್ಯಾಮಿಲಿ ಎಲ್ಲ ಸೆಟ್ಲಾಗಿದ್ದಿವಿ ಮಂಡ್ಯದಲ್ಲೇ ಆಮೇಲೆ ಸ್ವಲ್ಪ ದಿವಸಗಳ ನಂತರ ಅಂದರೆ ಒಂದು ಎಂಬತ್ತೆರಡು ಎಂಬತ್ತ್ಮೂರನೇ ಇಸವಿಯವರೆಗೂ ಅಲ್ಲೇ ಇದ್ದು ನಂತರ ಮತ್ತೆ ನಾವು ನಮ್ಮ ಊರಿಗೆ ಹೋಗೋಣ ನಮ್ಮ ಊರಿನಲ್ಲೇ ಇರೋಣ ಅನ್ನೋ ಆಸೆಯಿಂದ ಮತ್ತೆ ಟ್ರಾನ್ಸ್ಫರ್ ತೊಗೊಂಡು ಕೊಳ್ಳೇಗಾಲಕ್ಕೆ ಬಂದುಬಿಟ್ವಿ ಬಂದು ಕೊಳ್ಳೇಗಾಲದಲ್ಲೇ ಇದ್ವಿ ನಂತರ ಹಾಗೆಯೇ ನಾವು ಬೆಳಿತಾ ನಾವು ಹಾಗೆಯೇ ಒಂದು ಮನೆ ಕಟ್ಟಿದ್ವಿ ಒಂದು ಎಲ್ಲ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಹೇಗೋ ಮಾಡಿ ಒಂದು ಮನೆ ಅಂತ ಮಾಡ್ಕೊಬೇಕು ಅಂತ ಮನೆ ಕಟ್ಟಿಕೊಂಡ್ವಿ ನಂತರ ನಮ್ಮ ಯಜಮಾನರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಯಿತು ಅವರಿಗೆ ತುಂಬ ತೊಂದರೆಯಾಗಿ ತೊಂಬತ್ತ್ಮೂರರಲ್ಲಿ ಅವರು ದೈವಾಧೀನರಾದರು ನಂತರ ನನ್ನ ಮಕ್ಕಳನ್ನು ನಾನೇ ಓದಿಸಿ ಬೆಳೆಸಿ ಸಾಕಿ ಸಲಹಿ ಅವರಿಗೆ ದೊಡ್ಡ ಮಗಳಿಗೆ ಕೆಲಸ ಸಿಕ್ಕಿತು ಅವಳು ಆಮೇಲೆ ಚಿಕ್ಕ ಮ ಚಿಕ್ಕವಳು ಹೊ ಹೌಸ್ವೈಫೇ ಅವಳೇನೂ ಓ ಬಿ ಎ ಮಾಡಿದ್ದಾಳೆ ಬಟ್ ಅವಳು ಏನೂ ಕೆಲ್ಸಕ್ಕೇನೂ ಹೋಗಿರಲಿಲ್ಲ ಆಮೇಲೆ ಅವಳಿಗೂ ಮದುವೆ ಮಾಡಿ ಎಲ್ಲನೂ ನಾನೇ ನಿಭಾಯಿಸಿದ್ದೇನೆ ನಂತರ ನನ್ನ ಮಗಳು ಆರಾಮವಾಗಿ ಅವಳ ಗಂಡನ ಮನೆಯಲ್ಲಿದ್ಳು ಇವಳು ಎರಡನೇ ಮಗ ದೊಡ್ಡ ಮಗಳೂ ಕೂಡ ಕೆಲಸ ಇತ್ತು ಅವಳು ಅವ್ಳ ಪಾಡಿಗೆ ಅವ್ಳಿದ್ಳು ಆಮೇಲೆ ಅವಳೂ ಮದುವೆ ಮಾಡ್ಕೊಂಡಳು ಅವ್ಳ ಪಾಡಿಗೆ ಅವ್ಳಿದ್ಳು ನಂತರ ನಮ್ಮ ಯಜಮಾನರು ಹೋದಮೇಲೆ ನಾನೇ ಒಬ್ಬಳಾಗಿ ಒಬ್ಬಂಟಿಗಳಾಗಿ ಎಲ್ಲ ಕೆಲಸಗಳನ್ನು ನಿಭಾಯಿಸಿಕೊಂಡು ನಾನು ಸರ್ವೈವಲ್ಲಾಗಿ ಇದ್ದೆ ನಂತರ ನಾನು ಎಲ್ಲ ಕಡೆ ಮೈಸೂರು ಮಂಡ್ಯ ಎಲ್ಲ ಕಡೆ ಕೆಲಸ ಮಾಡಿ ಕಡೆಗೆ ಚಾಮರಾಜನಗರ ಡಿಸ್ಟಿಕ್ಟಿಗೆ ಬಂದು ಚಾಮರಾಜನಗರದಲ್ಲಿ ಕೆಲಸ ಮಾಡ್ತಿದ್ದೆ ಆಗ ಅಲ್ಲೇ ಕೆಲಸ ಮಾಡಿಕೊಂಡಿದ್ದು ಅಲ್ಲೇ ಪ್ರಮೋಷನ್ನು ಅದು ಇದು ತೊಗೊಂಡು ಹೇಗೋ ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿಕೊಂಡು ಮಕ್ಕಳೀಗ ಆರಾಮವಾಗಿದಾರೆ ಏನೂ ತೊಂದರೆಯಿಲ್ಲ ಅವರೂ ಚೆನ್ನಾಗಿದಾರೆ ನಾನೂ ಚೆನ್ನಾಗಿದಿನಿ ನನ್ನ ಮಕ್ಳು ನನ್ನನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಏನೂ ತೊಂದರೆಯಿಲ್ಲ ಹಾಗೆ ಆರಾಮ್ವಾಗಿದ್ದೀನಿ ಇನ್ನೂ ಏನೂ ನಮ್ಮ ಜೀವನಶೈಲಿನಲ್ಲಿ ಆರಾಮವಾಗಿ ನಾವು ಇರೋದರಿಂದ ಏನೂ ತೊಂದರೆಯಿಲ್ಲ ಅಕ್ಕಪಕ್ಕದವರು ಮತ್ತು ನಮ್ಮ ಮನೆ ತುಂಬು ಕುಟುಂಬ ನಮ್ಮಅತ್ತೆ ಮನೆಯವ್ರೆಲ್ರೂ ತುಂಬ ಜನ ಏಳು ಎಂಟು ಜನ ಗಂಡು ಮಕ್ಕಳು ನಮ್ಮ ಅತ್ತೆ ಮನೆಯಲ್ಲಿ ಅವರು ನಮ್ಮ ಭಾವ ಮೈದುನರೆಲ್ಲರೂ ಈಗಲೂ ಎಲ್ಲರೊ ಚೆನ್ನಾಗಿದಿವಿ ಏನೂ ತೊಂದರೆಯಿಲ್ಲ ನಾವೆಲ್ಲ ವಿಭಾಗ ಆಗಿದ್ದರೂ ಕೂಡ ಒಬ್ ಒಬ್ಬರು ಒಬ್ಬರಿಗೊಬ್ಬರು ಏನಾದರೂ ಫಂಕ್ಷನ್ನಾಗಲಿ ಏನಾದರೂ ತೊಂದರೆ ಆದರೆ ಒಬ್ಬರಿಗೊಬ್ರು ಸಹಾಯ ಮಾಡ್ತಾರೆ ನಮ್ಮ ಮನೇಲಿ ಅದೊಂದು ಅನುಕೂಲ ಇದೆ ಏನೂ ತೊಂದರೆಯಿಲ್ಲ ನನ್ನ ಮೈದಂದಿರು ಎಲ್ರೂ ತುಂಬ ಸಪೋರ್ಟಿವಾಗಿದ್ದಾರೆ ಆದ್ದರಿಂದ ಏನೇ ತೊಂದರೆ ಬಂದ್ರೂ ಏನು ನಿಭಾಯಿಸ್ಕೊಬೋದು ನಮ್ಮ ಮನೆಯಲ್ಲಿ ಆ ಥರ ಇದ್ದಾರೆ ಆದ್ದರಿಂದ ಏನೂ ತೊಂದರೆಯಿಲ್ಲ ಆರಾಮಾಗಿದ್ದೀವಿ ಹಾಗಾಗಿ ಈಗ ನನಗೆ ಎಪ್ಪತ್ತೆರಡು ವರ್ಷ ವಯಸ್ಸು ಆಗಿದೆ ನಾನು ರಿಟೈರ್ಡಾಗಿ ಹನ್ನೆರಡು ವರ್ಷ ಆಯಿತು ಈಗ ಆರಾಮವಾಗಿ ಮನೆಯಲ್ಲಿ ಇದ್ದೀನಿ ಮಕ್ಕಳು ನನ್ನ ಮಗಳು ಕೂಡ ನನ್ನ ಜೊತೆಯಲ್ಲೇ ಇದ್ಳು ಈಗ ಅವ್ಳಿಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆಗೆ ಹೋಗಿದ್ದಾಳೆ ಇನ್ನೊಬ್ಬ ಮಗಳು ಮನೆಲ್ಲಿ ಅವಳು ಈಗ ಅವಳಿಗೂ ಮೈಸೂರಲ್ಲಿ ಮನೆ ಕಟ್ಟಿಸಿ ಎಲ್ಲ ಮಾಡಿ ಕೊಟ್ಟಿದ್ದೀನಿ ಚಿಕ್ಕ ಮಗಳಿಗೆ ಅವಳು ಅವಳ ಮಗಳು ಕೂಡ ಬಿ ಎ ಮಾಡಿದ್ದಾಳೆ ಅವ್ಳಿಗೂ ವಿದ್ಯಾಭ್ಯಾಸ ಕೊಡಿಸಿದೆ ದೊಡ್ಡವ ದೊಡ್ಡವಳ ಮಗನೂ ಕೂಡ ಅವನೂ ಬಿ ಎ ಮಾಡಿದ್ದಾನೆ ಅವನೂ ಆರಾಮಾಗಿದ್ದಾನೆ ಇಬ್ಬರೂ ಕೆಲಸಗಳಿಗಾಗಿ ಹುಡ್ಕಾಡ್ತಾ ಇದ್ದಾರೆ ಮಕ್ಕಳಿ ಮೊಮ್ಮಕ್ಕಳಿಬ್ಬರುನು ಆರಾಮಾಗಿದ್ದಾರೆ ಇನ್ನು ಮೇಲೆ ಇನ್ನು ಇನ್ ಮುಂದೇ ಮುಂದಿನ ಭವಿಷ್ಯ ಏನಾಗುತ್ತೋ ಅಂತ ನಾವು ಹೇಳಕ್ಕಾಗಲ್ಲ ನಮ್ಮ ನಾವು ನಾವು ತಂದಿರುವುದು ಏನು ತಂದಿರ್ತೀವೋ ಅದೆಲ್ಲ ಆಗಲೇ ಬೇಕಲ್ಲವಾ ನಾವು ಏನೇನು ಕಷ್ಟ ಏನೇನು ಅನುಭವಿಸ್ಬೇಕೋ ಎಲ್ಲ ಅನುಭವಿಸ್ಬೇಕೋ ಸದ್ಯದಲ್ಲಿ ಏನೂ ತೊಂದರೆಯಿಲ್ಲ ಆರಾಮ್ವಾಗಿದ್ದೀನಿ ಇನ್ನು ಮುಂದೆ ಏನಾಗುತ್ತೆ ಅಂತ ದೇವ್ರ ನಿರ್ಣಯದಂತೆ ನಾವು ನಡ್ಕೊಬೇಕು ದೇವರು ಏನು ನಿರ್ಣಯ ಮಾಡಿದ್ದಾನೋ ಅದನ್ನು ನಾವು ಅನುಸರಿಸ್ಲೇಬೇಕು ಅವನು ಅವನು ಆಡಿಸಿದ ಹಾಗೆ ನಾವು ಆಡಲೇಬೇಕು ಏನೂ ಮಾಡುವುದಕ್ಕಾಲ್ಲ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಷ್ಟೇ